ಹತ್ತೊಂಬತ್ತು ಮೇ ಎರಡು ಸಾವಿರದ ಮೂರು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಏಳು ಹದಿನೆಂಟು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಆರು ಹದಿನಾಲ್ಕು ಜುಲೈ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಹದಿನೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತ ಎಂಟು